ಈಗ ಹಾಂ ನನಗೆ ಬಂದಿರೋ ಟಾಪಿಕ್ ನೀವು ಹೊರಗೆ ಅಂದರೆ ಹೋಟೆಲ್ಗಳು ಮತ್ತು ಡಾಬಾಗಳಲ್ಲಿ ಊಟ ಮಾಡಲು ಬಯಸುತ್ತೀರಾ ಯಾಕೆ ಹೊರಗೆ ಅಂತ ಅಂದರೆ ಡಾಬಾಗಳು ಹೋಟೆಲ್ಗಳಿಗೆ ಹೋದಾಗ ಹೊರಗಡೆ ಹೋಗೋದು ಟೇಸ್ಟ್ ಇಷ್ಟಪಡ್ತೀವಿ ಹೊರಗಡೆ ಹೋದಾಗ ಇಷ್ಟಪಡ್ತೀವಿ ಆದ್ರೆ ಅದನ್ನೆಲ್ಲ ಬೆಲೆಗಳು ಅವನ್ನೆಲ್ಲ ನೋಡಿದರೆ ಈಗ ಹೊರಗಡೆಗೆ ಒಂದು ಟೂರಿಗೆ ಹೋಗಿರ್ತೀವಿ ಹೊರಗಡೆ ಮಕ್ಕಳು ನಾವು ಎಲ್ಲ ಹೋದಾಗ ಒಂದೂ ಮಿನಿಮಮ್ಮು ಅಂತ ಅಂತ ಅಂದ್ರೆ ನಾವು ಒಂದು ಒಂದು ಊಟಕ್ಕೆ ಅಂತ ಅಂದ್ರೆ ಒಂದು ನಾವು ಸಿಂಪಲ್ಲಾಗಿ ಒಂದು ದೋಸೆಯೇ ತಗೊಳ್ತೀವೋ ಏನು ತಗೊಳ್ತೀತಿವೋ ಅದಕ್ಕೆ ಒಂದು ದೋಸೆಗೆ ಇಲ್ಲ ಅಂತ ಅಂದ್ರೂ ಐವತ್ರಿಂದ ಅರವತ್ತು ಮಸಾಲ ದೋಸೆ ಿರುತ್ತೆ ಪಲ್ಯ ಏನೇನೋ ಕೊಟ್ಟಿರ್ತಾರೆ ಅದಕ್ಕೆ ತಗೊಳ್ತೀವಿ ಅಂತ ಅಂದ್ರೆ ಅಷ್ಟೆಲ್ಲ ಇದಾಗುತ್ತೆ ನಾವು ದುಡ್ಡಿಂದು ಬಗ್ಗೆಯೇ ಯೋಚನೆ ಮಾಡ್ತೀವಿ ಉಳ್ತಾಯದ ಬಗ್ಗೆಯೂ ಅನ್ನೊದಾದ್ರೂ ಕಷ್ಟ ಅನ್ಸುತ್ತೆ ಆಗ ಸಮಯ ಸಂದರ್ಭ ಬೇಕು ಅಂತ ಅಂದ್ರೇನೆ ಹೋಟೆಲ್ಗಳಲ್ಲಿ ತಗೊಂಡೆ ತಿನ್ಬೋದು ಆದರೆ ಅಲ್ಲಿ ತಿಂದಷ್ಟು ನಾವೇ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೋದಾದ್ರೆ ಈಗೊಂದು ಒಂದು ಕಡೆ ಹೊರಗಡೆ ಹೋಗಬೇಕು ಅಂತ ಅಂದ್ರೆ ಮನೆಲೇ ಸಾಧ್ಯವಾದಷ್ಟೂ ನಾವು ಯಾಕೆಂದ್ರೆ ಹೊರ್ ಮನೆಲೇ ಮಾಡಿಕೊಂಡು ಹೋಗೋದರಿಂದ ಯಥೇಚ್ಛವಾಗಿ ತಿನ್ಬೋದು ಎಷ್ಟೋ ಅಂದರೆ ನಮಗೆ ಬೇಕಾದಾಗ ತಿಂದ್ಕೊಂಡು ಹೋಗಿದ್ದೋ ಬಂದೋ ಮಾಡ್ಬೋದು ಈಗ ಹೊರಗಡೆ ಓಟೆಲ್ಗಳಿಗೆ ಹೋಗ್ತೀವಿ ಅಂತ ಅಂದ್ರೆ ಅವರು ನೀಟಾಗಿ ಮಾಡಿರ್ತಾರೊ ಪಿಲೇಟ್ಗಳು ನೀಟಾಗಿ ತೊಳೆದಿರ್ತಾರೋ ತರಕಾರಿ ಎಲ್ಲ ನೀಟಾಗಿ ತೊಳೆದಿರ್ತಾರೊ ಏನೋ ಆದರೆ ಟೇಸ್ಟಿಂಗ್ ಪೌಡರು ಅದೆಲ್ಲ ಆಗಿದೆ ಅದರಿಂದ ನಮಗೆ ಫುಡ್ ಇನ್ಫೆಕ್ಷನು ಆಗ್ಬೋದು ಇದನ್ನು ಮಾಡ್ಬೋದು ಆದರೆ ನಾವು ಮನೆಯಲ್ಲಾದ್ರೆ ಪೌಷ್ಟಿಕಾಂಶಗಳು ತರಕಾರಿ ಸೊಪ್ಪು ಅದನ್ನೆಲ್ಲ ಹಾಕಿ ನೀಟಾಗಿ ತೊಳೆದು ನಾವು ಮನೆಲೇ ಮಾಡಿಕೊಂಡೋಗಿರ್ತೀವಿ ಅದರಿಂದ ತಿಂದರೆ ಅದರಿಂದ ಏನೂ ಏನು ಪ್ರಯೋ ಏನೂ ಸೈಡ್ ಎಫೆಕ್ಟ್ ಆಗಲಿ ಏನು ಆಗೋದಿಲ್ಲ ಅನ್ನೋದನ್ನು ಇದು ಮಾಡಿರ್ತೀರಾ ಈಗ ಒಂದು ಹೊರ್ಗಡೆಗೆ ಹೋಗ್ತೀವಿ ಒಂದು ಮಂಗ್ಳೂರಿಗೆ ಹೋಗ್ತೀವಿ ಮಂಗಳೂರಲ್ಲಿ ಹೋಗ್ತೀವಿ ಅಂತ ಅಂದ್ರೆ ಅಲ್ಲೆಲ್ಲ ಒಂದು ಬೀಚ್ ಕಡೆಗೆ ಎಲ್ಲ ಹೋಗ್ತೀವಿ ಅಂತ ಅಂದ್ರೆ ಅಲ್ಲಿ ಜಾಸ್ತಿ ಅಂತ ಅಂದ್ರೆ ಮಂಗಳೂರಲ್ಲಿ ಮೀನು ನಮ್ಮ ಮೈಸೂರು ಹುಡುಕ್ಕೊಂಡು ಅಲ್ಲಿಗೋಗ್ತಿನಿ ಅಂತ ಅಂದ್ರೆ ಇಷ್ಟ ಆಗೋಲ್ಲ ಒಂದು ಕೇರಳಗೆ ಕೇರಳಗೆ ಹೋಗ್ತೀವಿ ಕೇರಳ ಊಟ ಅಂತ ಅಂದ್ರೆ ಎಲ್ಲದ್ರಲ್ಲೂ ಕೊಬ್ಬರಿ ಎಣ್ಣೆ ನಾವು ಇಲ್ಲಿ ಯೂಸ್ ಮಾಡೋದು ನಾರ್ಮಲ್ ಸೂರ್ಯಕಾಂತಿ ಎಣ್ಣೆ ಹುಚ್ಚೆಳ್ಳು ಎಣ್ಣೆ ಈ ರೀತಿ ಮಾಡಿರೋದು ಕೊಬ್ಬರಿ ಎಣ್ಣೆ ಊಟ ನಮಗೆ ಇಷ್ಟ ಆಗಿ ಇಷ್ಟ ಆಗೋದಿಲ್ಲ ಅಲ್ಲಿ ಇಲ್ಲಿ ಪ್ರತಿಯೊಂದು ಅಡುಗೆಗಾಗ್ಲಿ ಒಗ್ಗರಣೆಗಾಗ್ಲಿ ಒಂದು ಸ್ವೀಟ್ ಮಾಡೊದಾಗಲಿ ಒಂದು ಅಡುಗೆಗೆ ಬೇರೇನಕ್ಕಾಗಲಿ ಬಳ್ಸೋಕೆ ಅಂದರೆ ಕೇರಳ ಊಟದಲ್ಲೂ ಕೊಬ್ಬರಿ ಎಣ್ಣೆ ಇರುತ್ತೆ ಆದರೆ ನಾವು ಇಲ್ಲಿ ನಾರ್ಮಲ್ ಊಟ ಮಾಡಿರೋದ್ಕೆ ಹೋಲಿಸ್ಕೊಂಡ್ರೆ ಅಲ್ಲಿ ಹೋಗಿ ಕೊಬ್ಬರಿ ಎಣ್ಣೆ ಊಟ ಮಾಡ್ತೀವಿ ಅಂದರೆ ನಮ್ಗದು ಅಜ್ಜಶ್ಟ್ ಆಗೋದಿಲ್ಲ ನಿಮಗೆ ಇಷ್ಟವೂ ಇಷ್ಟವೂ ಆಗೋದಿಲ್ಲ ಓಟೆಲಲ್ಲಾಗಲಿ ಏನೇನಾಗಲಿ ಒನ್ನೊಂದು ಸ್ಟೈಲ್ ತಮಿಳ್ನಾಡು ತಮಿಳ್ನಾಡು ಸ್ಟೈಲಿದೆ ಒಂದು ತಮಿಳ್ನಾಡಿಗೆ ಹಾಗೂ ತಮಿಳ್ನಾಡಲ್ಲಿ ಊಟ ಹೈಕಳ್ ಹೇಗಿರುತ್ತವೆ ಅಂತ ಅಂದ್ರೆ ಅಳ ಕಾ ಇದು ಖಾರ ಒಂದು ಅದನ್ನೂ ಅದನ್ನೂ ನಮಗೆ ಸರಿ ಬರೋದಿಲ್ಲ ಆದರೆ ನಾವು ಹೇಗೆ ಇಷ್ಟಪಟ್ಟಿದ್ದು ನಾವು ಏನು ತಿಂದು ಇದ್ನ ಮಾಡ್ಕೊಂಡಿರ್ತಿವೋ ನಮ್ಮ ಮೈಸೂರು ಸ್ಟೈಲ್ ನಮ್ಮ ಮೈಸೂರಲ್ಲಿ ಅಂತ ಅಂದ್ರೆ ಪ್ರತಿಯೊಂದೂ ನಮಗೆ ಎಲ್ಲ ಅಜ್ಜಸ್ಟ್ ಆಗಿರುತ್ತೆ ನಾವು ತಿಂದ್ಕೊಂಡು ಬಂದಿದ್ವಿ ಹೀ ಬಂದು ಧಾರವಾಡ ಮತ್ತು ಅಲ್ಲಿಗೆಲ್ಲ ಹೋಗ್ತೀವಿ ಅಂದರೆ ರೊಟ್ಟಿ ರೊಟ್ಟಿ ಖಾರ ಚಟ್ನಿ ಮತ್ತು ಹಾಂ ಬಂದು ಮೊಸರು ಮೊಸರು ಇದೆಲ್ಲ ಕೊಡ್ತಾರೆ ಆದ್ರೆ ಅದನ್ನೆಲ್ಲ ನಾವು ರೊಟ್ಟಿ ಎಲ್ಲನೂ ಇಷ್ಟಪಡ್ತೀವಿ ಅಂದರೆ ನಾವು ಒಂದಿನ ಏನೋ ಹೊರಗಡೆ ಅದನ್ನೊಂದು ಸ್ವಲ್ಪ ನಾವು ಟೇಶ್ಟ್ ನೋಡೋಣ ಹೊರಗಡೆ ಗುಜರಾತಿ ಇದು ಧಾರವಾಡದಲ್ಲಿ ಧಾರವಾಡ ರೊಟ್ಟಿ ಫೇಮಸ್ಸು ಧಾರವಾಡ ಬೆಣ್ಣೆ ಮ ಬೆಣ್ಣೆ ಮಸಾಲೆ ಇದೆಲ್ಲ ಫೇಮಸ್ಸು ತಿನ್ನೋಣ ಅಂತ ಅಂದ್ರೆ ಬಾಯಿ ರುಚಿಗೆ ಒಂದ್ಸಲ ತಿನ್ಬೋದು ಪ್ರತಿ ಅದನ್ನೇ ತಿನ್ನೋದಕ್ಕಾಗೋಲ್ಲ ಆದರೆ ನಮ್ಮ ಊಟ ನಮಗೇನೆ ಇದ್ಬಿಡುತ್ತೆ ತಿನ್ನದೇ ಹೊಟ್ಟೆಗೆ ಇದಾಗುತ್ತೋ ಏನೋ ಆರೋಗ್ಯಕ್ಕೆ ದೃಷ್ಟಿಯಿಂದಲೂ ನೋಡಿಕೊಂಡು ಹೊರಗಡೆ ಹೋಗಿ ಇದು ಮಾಡ್ಕೊಂಡು ಬರ್ತೀವಿ ಅಂತಾದ್ರೂ ಆದರೆ ನಾನು ಆದ ಸಾಧ್ಯವಾದಷ್ಟು ನಾವು ಮನೆಲೇ ಪ್ರಿಪೇರ್ ಮಾಡಿಕೊಂಡು ಹೋಗೋದ್ರಿಂದ ಮನೆಲಿ ಆದರೆ ನಾವು ಎಷ್ಟು ನೀಟಾಗಿ ಮಾಡಿರ್ತೀವಿ ಎಷ್ಟು ಇದಾಗಿ ಮಾಡಿರ್ತೀವಿ ಹೊರಗಡೆವರ್ಗೂ ಆದರೆ ಅಲ್ಲಿ ಅಂತ ಅಂದ್ರೆ ಸಲ್ಪ ದುಡ್ಡಿಂದೂ ಬಗ್ಗೆಯೂ ಯೋಚನೆ ಮಾಡ್ತೀವಿ ಅಂದ್ಕೊಂಡೋದ್ರೆ ಉಳ್ತಾಯದ ಬಗ್ಗೆಯೂ ಹಾಗೆ ತುಂಬ ಜಾಸ್ತಿ ಆಗುತ್ತೆ ಆದ್ರೆ ನಾವು ಮನೆಲೇ ಪ್ರಿಪೇರ್ ಮಾಡಿಕೊಂಡು ಹೀಗೆ ಒಂದು ಹೊರಗಡೇನೆ ಹೋಗಬೇಕು ಅಂತ ಅಂದ್ರೆ ನಾವು ರೈಸ್ ತಗೊಂಡು ಇಲ್ಲೇ ಮನೆಯಲ್ಲೇ ನಾವು ಆ ಸಾಧ್ಯವಾದಷ್ಟು ಪುಳಿಯೋಗರೆ ಚಿತ್ರಾನ್ನ ಚಟ್ನಿ ಪುಡಿ ಇದನ್ನೆಲ್ಲ ಮಾಡ್ಕೊಳ್ತೀವಿ ಅಂದರೆ ಹೊರಗಡೆ ಒಂದು ಫಂಕ್ಷನ್ ಅಂದರೆ ನಾವು ರೈಸ್ ಮಾಡ್ಕೊಳ್ತೀವಿ ಅಂತಂದ್ರೂನು ರೈಸ್ ಮಾಡಿಕೊಂಡು ನಾವು ಅದನ್ನು ಮೈಂಟೇನ್ ಮಾಡಿಕೊಂಡು ಅನ್ನನ ನಾವೂ ತಿಂದು ಇದು ಮಾಡಿಕೊಂಡು ಬರ್ಬೋದು ಆದರೆ ಹೊರ್ಗಡೆ ಎಲ್ಲದಕ್ಕೂ ಹೋಟೆಲ್ಗಳಿಗೆ ಹೋಗಿ ಡಾಬಗಳ್ಗೆ ಹೋಗ್ತೀವಿ ಅಂತ ಅಂದ್ರೆ ಪ್ರತಿಯೊಂದಕ್ಕೂ ಅವರು ಟೇಸ್ಟಿಂಗ್ ಪೌಡರ್ಸು ಕಲರ್ಸು ಅವರು ಎಲ್ದಿ ಫುಡ್ ಏನು ಹಾಕೊಂಡು ಹಾಕಿರೋದೆ ಇಲ್ಲ ಅವ್ರ್ದೇನು ಮುಖ್ಯ ಅಂತ ಅಂದ್ರೆ ಹೋಟೆಲಲಿ ಟೇಸ್ಟ್ ಮುಖ್ಯ ಟೇಸ್ಟಿಗೆ ಅವರು ಯಥೇಚ್ಛವಾಗಿ ಟೇಸ್ಟಿಂಗ್ ಪೌಡರು ಅದಕ್ಕೆ ನೋಡೋಕೆ ಜನ ಹಟ್ರ್ಯಾಕ್ಟ್ ಆಗಬೇಕು ಅಂತ ಅಂದ್ರೆ ಅದನ್ನು ಕಲರ್ಗಳು ಆ ಹಾಕೋ ಕಲರ್ಗಳಿಂದ ಕಲರ್ಗಳನ್ನ ಮೇನಾಗಿ ಹಾಕ್ಬಿಡ್ತಾರೆ ಈಗ ಒಂದು ಚಿಕನ್ ಕಬಾಬೆ ಮಾಡ್ತೀನಿ ಅಂತಂದರೆ ಒಳ್ಳೆಯ ಕಲರು ಏನು ರೆಡ್ ಕಾರೆಂಜು ಮಿಕ್ಸ್ ಆಗಿರಬೇಕು ನೋಡಿದ ತಕ್ಷಣ ಅದನ್ನು ನಮಗೆ ತಿನ್ನಬೇಕು ಅನ್ನೋ ಮನಸ್ಥಿತಿ ಇರಬೇಕು ಆ ರೀತಿ ಅದು ಅಟ್ರ್ಯಾಕ್ಷನ್ ಮಾಡ್ತಾಯಿರ್ತವೆ ಹೋಟೆಲ್ ಫುಡ್ಗಳು ನೋಡಿದ ತಕ್ಷಣ ಅಯ್ಯೋ ತಿಂದ್ಬಿಡ್ಬೇಕು ಎಷ್ಟು ಅವ್ರಿಗೆ ಕಣ್ಣು ಅದು ಆಸೆ ಆಸೆ ಹುಟ್ಟೋ ರೀತಿ ಮಾಡುತ್ತೆ ಆದರೆ ಅದರಲ್ಲಿ ನಾವು ಹೊರಗಡೆ ಅವರು ಏನು ಅಂದರೆ ಆನ್ಲೈನ್ ಟೇಶ್ಟಿಂಗ್ ಪೌಡರ್ಸ್ಗಳು ಮತ್ತು ಆ ಕಲರ್ಸ್ಗಳೆಲ್ಲ ನಮ್ಮ ಒಳಗೆ ನಮ್ಮ ಹೊಟ್ಟೆ ಒಳಗಡೆ ಹೋಯ್ತು ಅಂತಂದ್ರೆ ಅದರಿಂದ ಸೈಡ್ ಎಫೆಕ್ಟ್ಸ್ಗಳು ಜಾಸ್ತಿ ಮಕ್ಳುಗಳ್ಗೂ ತಿನ್ನಿ ತಿನ್ನಿ ಅಂತ ಅಂದ್ರೆ ಟೇಸ್ಟಿಂಗ್ ಪೌಡ್ರು ಟೇಸ್ಟ್ ಮಾತ್ರ ಕೊಡುತ್ತೆ ಹೊರ್ತು ಅದ್ರಲ್ಲಿ ಯಾವುದೇ ರೀತಿ ಅನ್ಕೂಲಗಳು ಇರೋದಿಲ್ಲ ಅದರಿಂದ ಇನ್ನೊಬ್ಬ ನಮಗೆ ಅನಾನುಕೂಲಗಳೇ ಯಥೇಚ್ಛವಾಗುತ್ತೆ ಆದರೆ ನಾವೇ ಮನೇಲಿ ತಯಾರು ಮಾಡ್ಕೊಳ್ತೀವಿ ಅಂತ ಅಂದ್ರೆ ಒಂದು ಕಬಾಬಿಗೆ ಅದಕ್ಕಾದಷ್ಟು ಒಂದು ಕಬಾಬಿಗೆ ಟೇಸ್ಟಿಂಗ್ ಕಲರ್ಸ್ ಇದು ಮಾಡ್ತೀವಿ ನಾವೇ ಮನೆಯಲ್ಲಿ ಆ ಮೆಣ್ಸಿನ್ಕಾಯಿ ಪುಡಿ ಆಗಿರ್ಬೋದು ಧನಿಯಾ ಪುಡಿ ಮತ್ತು ಸಲ್ಪ ಅರಿಶಿಣ ಮತ್ತು ಸ್ವಲ್ಪ ಮೊಟ್ಟೆ ಎಳ್ಳು ಕರಿಬೇವು ಇದನ್ನೆಲ್ಲ ಹಾಕಿ ನಾವು ಮಾಡಿಕೊಳ್ಳೋದ್ರಿಂದ ಅದೇನಾಗೋಲ್ಲ ಇದರಲ್ಲಿ ಅರಶಿಣ ಹಾಕೋದ್ರಿಂದ ಟರ್ಮರಿಕ್ ಪೌಡರು ಅರಶಿಣ ಹಾಕೋದರಿಂದ ಕಫ ಹೋಗುತ್ತೆ ಎಣ್ಣೆಲೆ ನಾವು ಬೇಯಿಸಿರ್ತೀವಿ ಅನ್ನೋದರಿಂದ ಅದು ಯಾವ ಫೀಲೂ ಇರೋದಿಲ್ಲ ಆರಾಮಾಗಿ ತಿನ್ಬೋದು ಹೊರ್ಗಡೆದು ಹೊರ್ಗಿಂದು ಹೋಲ್ಸ್ಕೊಂಡ್ರೆ ನಾವು ಮನೇಲೆ ಸಾಧ್ಯವಾದಷ್ಟು ಕ್ಲೀನಾಗೂ ಮಾಡಿಕೊಂಡಿರ್ತೀವಿ ಅದರಿಂದ ಎಣ್ಣೆ ಜಿಡ್ಡು ನಾವು ತಿಂದೋ ಅನ್ನೋ ಫೀಲಿಂಗು ಇರೋಲ್ಲ ಆದರೆ ಹೊರಗಡೆ ಹೋಟೆಲ್ಗಳಲ್ಲಿ ಯಾವ ಎಣ್ಣೆ ಹಾಕಿ ಇದು ಮಾಡ್ತಿರೋ ಅವರು ಬೆಲೆ ಹೆಚ್ಚಾಗಿ ನಮಗೆ ಗ್ರಾಹಕರು ಬೇಕು ಅಷ್ಟೇ ಅವರು ಒಳ್ಳೆಯ ಕ್ವಾಲಿಟಿ ಇರತ್ತು ಒಳ್ಳೆಯ ಒಳ್ಳೆಯ ಸಾಮಾನುಗಳು ಒಳ್ಳೆಯ ಕ್ವಾಲಿಟಿ ಇರೋ ಪದಾರ್ಥಗಳನ್ನ ಹಾಕೋದಿಲ್ಲ ಕಮ್ಮಿ ದುಡ್ಡಿಂದು ಎಣ್ಣೆಲಿ ಹಾಕಿರ್ತಾರೆ ಅದನ್ನು ತಿಂದ ತಕ್ಷಣ ತಿಂದಾಗ ಏನೂ ಅನ್ಸೋಲ್ಲ ತಿಂದೋ ಎರಡು ಮೂರು ದಿನಕ್ಕೆ ನಮಗೆ ಹೊಟ್ಟೆ ಕೆಡೋದು ಕೆಮ್ಮು ಬರೋದು ಇರೋದು ಆಗಿರುತ್ತೆ ಆದರೆ ಮನೆಯಲ್ಲೇ ನಾವು ಹಾಕಿರೋದ್ರಿಂದ ಮಸಾಲೆಗಳು ಸಾಧ್ಯವಾದಷ್ಟು ಅರಶಿನ ಪುಡಿ ಅದೆಲ್ಲ ಹಾಕೋದ್ರಿಂದ ಧನಿಯಾ ಅವೆಲ್ಲ ಹಾಕಿರ್ತೀವಲ್ಲ ಅದರಂದ ನಮಗೆ ಕೆಮ್ಮು ಸಾಧಾರಣವಾಗಿ ಕೆಮ್ಮು ಆ ಥರ ಏನೂ ಬರೋದಿಲ್ಲ ಮನೇಲೂ ಅಷ್ಟೆ ಓಟೆಲ್ಗಳಲ್ಲಿ ಆದರೆ ಒಂದು ದೋಸೆನಾದ್ರೂ ನಾನು ದೋಸೆಯೇ ತಗೊಳ್ತೀವಿ ಅಂದ್ಕೊಳ್ತೀರಿ ಆದರೆ ನಾವು ಮನೆಯಲ್ಲೇ ಹಕ್ಕಿ ನೆನೆಸಿ ನಾವು ತೊಳ್ದು ರುಬ್ಬಿ ಮಾಡೋರಷ್ಟಿಗೂ ಕ್ಲೀನಾಗಿ ಅವರು ದೋಸೆ ಮಾಡಿರೋಲ್ಲ ಅಕ್ಕಿ ಪೌಡ್ರು ತಗೊಂಡಿರ್ತಾರೆ ದ ಮತ್ತು ಗದೂ ರಾತ್ರಿ ಉಳಿದಿರೋ ಅನ್ನ ಇರುತ್ತೆ ಹೋಟೆಲ್ಗಳಲ್ಲಿ ಉಳಿದಿರೋ ಅನ್ನ ಯಾಕೆ ವೇಶ್ಟ್ ಮಾಡಬೇಕು ಅಂತಂದ್ಬಿಟ್ಟು ಅಕ್ಕಿ ಜೊತೆಗೆ ಅನ್ನ ಎಲ್ಲನು ಹಾಕಿ ಮಿಕ್ಸ್ ಮಾಡಿ ರುಬ್ಬಿಬಿಟ್ಟು ಅದಕ್ಕೊಂದು ಒಗ್ಗರಣೆ ಕೊಟ್ಟು ಪಲ್ಯ ರೀತಿ ಮಾಡಿಬಿಟ್ಟು ತಿಂತಾರೆ ಆದ್ರೆ ನಾವು ಮನೇಲಿ ಆ ರೀತಿ ಮಾಡೋದಿಲ್ಲ ಅದಕ್ಕೆ ನಾವು ಮನೇಲೆ ಅಕ್ಕಿ ನೆನೆಸಿ ನೀಟಾಗಿ ತೊಳೆದು ಸ್ವಚ್ಛ ಮಾಡಿ ದೋಸೆ ಮಾಡೋರು ಇಂದಿನ ಅಂತ ರುಬ್ಬಿ ಮತ್ತು ಅದನ್ನು ಬೆಳಗ್ಗೆ ಹೊತ್ತಿಗೆ ದೋಸೆ ಮಾಡಿ ನಮಗೆ ಬೇಕಾಗಿರೋ ತರಕಾರಿನ ಹಾಕ್ಬಿಡಿ ಇಲ್ಲ ಅಂದರೆ ಕಾಯಿ ಹಾಕಿ ಚಟ್ನಿಯೋ ಏನೋ ಒಂದು ರೀತಿ ತಯಾರು ಮಾಡಿಕೊಂಡಿರ್ತೀವಿ ಆದರೆ ಈಗ ಓಟೆಲ್ಗಳಲ್ಲಿ ಒಂದು ವಡ ಅಂತಲೇ ಕೊಡ್ತಾರೆ ಅದು ಕೊಡ್ತಾರೆ ಆದ್ರೆ ಯಾವ ಯಾವ ಎಣ್ಣೆ ಈಗ ಚೆನ್ನಾಗಿ ವಡೆ ಬೆಂದಿರೋದು ಬಜ್ಜಿ ಬೆಂದಿರೋದು ಎಲ್ಲ ಅದನ್ನೆಲ್ಲ ಅಡ್ಗೆಗೆ ಉಪಯೋಗಿಸ್ತಾರೆ ಅದರಿಂದ ನಮ್ಮ ಆರೋಗ್ಯಗಳು ಎಷ್ಟೋ ಹದ್ಗೆಡುತ್ತೆ ಇದು ಮಾಡುತ್ತೆ ಸುಮ್ಮನೆ ಹೋಟೆಲ್ಲಿಗೋಗಿ ನಾವು ಓಟೆಲ್ ಊಟ ಉಪಯೋಗಿಸಿ ಇದು ಮಾಡಲು ಸಾಧ್ಯವಾದಷ್ಟು ನಾನು ಮನೆಯಲ್ಲೇ ಮನೆಯಲ್ಲೇ ಮಾಡ್ಕೊಳ್ತೀವಿ ಮನೆಯಲ್ಲೇ ನಮ್ಮ ಮಕ್ಳಿಗಾಗ್ಲಿ ನಮ್ಮ ಯಜಮಾನ್ರಿಗಾಗ್ಲಿ ಪ್ರತಿ ಒಬ್ರಿಗೆ ಈಗ ನಮ್ಮ ಸಂಬಂಧಿಕ್ರಗಳ್ಗೆ ಆದ್ರೂ ನಾವು ಮಾಡೋ ಮರ್ಯಾದೆ ಇಷ್ಟ ಪರ್ವಾಗಿಲ್ಲ ಚೆನ್ನಾಗಿ ಮಾಡ್ತೀಯ ಓಟೆಲ್ಗೋಗಿ ವೇಶ್ಟ್ ಮಾಡೋದಕ್ಕಿಂತ ಇಲ್ಲಿಯೇ ನಿಮ್ಮ ಮನೆಯಲ್ಲೇ ಮಾಡಿಕೊಂಡು ಹೆಲ್ದಿ ಆಗಿರುತ್ತೆ ಅಂತಂದ್ಬಿಟ್ಟು ಎಲ್ಲರೂ ಬಂದು ನಮ್ಗೂ ಹೇಳಿರೋದುಂಟು ಅದಕ್ಕೆ ಕೇಳೋರು ಕೇಳಿಕೊಂಡು ಇರೋದು ಉಂಟು ಉಂಟು ಮತ್ತು ಇನ್ನೂ ಹೇಳ್ಕೊಳ್ಬೇಕು ಅಂತ ಅಂತ ಅಂದ್ರೆ ಇಲ್ಲಿ ಈ ಹೋಟೆಲಲ್ಲಿ ಒಂದು ಚಿತ್ರಾನ್ನನೇ ತಗೊಳ್ತೀವಿ ಬಿಸಿಬೇಳೆ ಬಾತು ಒಂದು ಪೊಂಗಲ್ಲೇ ತಗೊಳ್ತೀವಿ ರಾತ್ರಿ ಮಾಡಿರ್ತಾರೆ ಅನ್ನ ಸಾಂಬಾರು ಎಲ್ಲ ಮಾಡಿರ್ತಾರಲ್ಲ ಆ ರಾತ್ರಿ ಮಾಡಿರೋ ಅನ್ನನೇ ಬೆಳಗ್ಗೆಗೆ ಒಗ್ಗರಣೆ ಮಾಡಿ ಚಿತ್ರಾನ್ನ ಪುಳಿಯೋಗರೆ ಅಂತಂದ್ಬಿಟ್ಟು ಕೊಟ್ಬಿಡ್ತಾರೆ ಅದ್ರಲ್ಲಿನ ಅನ್ನ ಇದು ಬಿಸಿ ಇರುತ್ತೆ ಸ್ವಲ್ಪ ಬಿಸಿ ಮಾಡಿರ್ತಾರೆ ಅದನ್ನೆಲ್ಲ ಕೆತ್ತಿ ನಾವು ಟೇಸ್ಟಿಂಗ್ ಪೌಡರ್ ಅವ್ರು ಒಂಚೂರು ಮಿಕ್ಸ್ ಮಾಡಿರೋದರಿಂದ ಹೋಗಿ ನಾವು ನೆಟ್ಟಗೆ ತಿಂದು ಬರ್ತೀವಿ ಅದೇನು ಗೊತ್ತಾಗೋದಿಲ್ಲ ಆದರೆ ನಾವು ಆ ರೀತಿ ಮಾಡೋದಿಲ್ಲ ಮನೇಲೆ ಫ್ರೆಶಾಗ್ ಹಾಕದಿಟ್ ಅಷ್ಟೇ ಮಾಡಿರ್ತೀವಿ ನಮ್ಗೆ ಎಷ್ಟು ಬೇಕು ಅಷ್ಟೇ ಹದ ಮಾಡಿಕೊಂಡು ಎಷ್ಟು ಬೇಕು ಅಷ್ಟೇ ಅಲ್ಲಲ್ಲೇ ಮಾಡಿ ಅಲ್ಲಲ್ಲೇ ತಿಂದು ತಿಂದು ಇದು ಮಾಡಿರ್ತೀವಿ ಆದರೆ ಮೊಸರು ಅಂತ ಅಂದ್ಬಿಟ್ಟು ಕೊಡ್ತಾರೆ ಮೊಸ್ರಿಗೂ ಅಷ್ಟೇ ಹಾಲಿನ ಪೌಡರ್ ಮಿಕ್ಸ್ ಮಾಡಿರಿ ದಿ ಮಿಕ್ಸ್ ಮಾಡಿ ಇದು ಮಾ ಮಿಕ್ಸ್ ಮಾಡಿಬಿಟ್ಟು ಹಾಲು ಮತ್ತಿದೆಲ್ಲ ಸಕ್ಕರೆ ಇದೆಲ್ಲ ಹಾಕಿ ಮಾಡಿ ಕೊಡ್ತಾರೆ ಅದ್ರಿಂದಲೂ ಆರೋಗ್ಯವೂ ಹದಗೆಡತ್ತೆ ಹಾಲಿನ ಪೌಡ್ರಿಂದ ಕಫ ಕಟ್ಟಿಕೊಳ್ಳುತ್ತೆ ಇದಾಗುತ್ತೆ ಆದರೆ ನಾವು ಮನೆಯಲ್ಲಿ ಹಸುವಿಂದ ತಂದು ಹಾಲಿಂದ ಅದ್ನ ಅದನ್ನು ಚೆನ್ನಾಗಿ ಕಾಯಿಸಿ ಆರ್ಸಿ ಹೆಪ್ಪಾಕಿ ಹೆಪ್ಪಾಕಿ ತಿರುಗಾ ಮೊಸರು ಮಾಡಿ ಬೆಣ್ಣೆ ತೆಗೆದು ಬೆಣ್ಣೆಯಿಂದ ತುಪ್ಪ ಮಾಡಿ ಎಲ್ಲನೂ ಇದುಮಾಡ್ಕೊಂಡಿರ್ತೀವಿ ಅದರಿಂದ ನಮ್ಮ ಆರೋಗ್ಯಕ್ಕೂ ಹೆಚ್ಚಾಗಿ ಇದಾಗಿರುತ್ತೆ ಮತ್ತು ಬೆಲೆಯೂ ಕಮ್ಮಿ ಬೆಲೆಯೂ ಕಮ್ಮಿ ಮನೆಯಿಂದ ಒಂದು ಒಂದು ಲೀಟ್ರು ಹಾಲು ತಗೊಂಡು ನಾವು ಶೇಖರಣೆ ಮಾಡಿ ಅದನ್ನು ಚೆನ್ನಾಗಿ ಕಾಯಿಸಿ ಬೆಣ್ಣೆ ತೆಗೆದು ಇದು ಮಾಡ್ತೀವೆಂದರೆ ಚೆನ್ನಾಗಿ ಕಾಯಿಸಿ ಇದು ಮಾಡಿಕೊಂಡಿರ್ತೀವಿ ಬೆಣ್ಣೆ ತೆಗಿತೀವಿ ತುಪ್ಪ ಆಗುತ್ತೆ ಅದರಿಂದ ಮೊಸ್ರು ಆಗುತ್ತೆ ಮಕ್ಳು ಕುಡಿಯೋಕೆ ಹಾಲಾಗುತ್ತೆ ಹೊರಗಡೆಯಿಂದ ನಾವು ತಂದು ಮಾಡೋದಕ್ಕಿಂತ ಮನೆಲೇ ಸಾಧ್ಯ ವಾದಷ್ಟು ಒಂದ್ಸಲ್ಪ ನಾವು ಶ್ರಮ ಉಪಯೋಗಿಸಿ ಮಾಡ್ತೀವಿ ಅಂತ ಅಂದ್ರೆ ಸಾಧ್ಯವಾದಷ್ಟು ಆದಷ್ಟು ಆದಷ್ಟೂ ಇದಾಗಿರುತ್ತೆ ಅಂತ ಹೇಳ್ಬೋದು ಇನ್ನೂ ಇನ್ನೂ ಬಂತು ಅಂತ ಅಂದ್ರೆ ಪ್ರತಿಯೊಂದು ಇದಕ್ಕೂ ಹೇಳ್ಕೊಳ್ಬೇಕು ಅಂತ ಅಂದ್ರೆ ಓಡ್ ನನ್ನ ಅಭಿಪ್ರಾಯ ಏನೆಂದರೆ ಹೋಟೆಲ್ಗಳಿಗೆ ಹೋಗಿ ನಾವು ಡಾಬಾಗಳಲ್ಲಿ ಹೋಗಿ ಹೊರ್ಗಡೆ ಹೋಗಿ ನಾವು ದುಡ್ಡು ಸುರ್ದು ದುಡ್ಡು ಕುಬೇ ದುಡ್ಡು ಕೇಡು ಆರೋಗ್ಯವೂ ಹಾಳು ಮಾಡ್ಕೊಳ್ಳೋದರಿಂದ ಸಾಧ್ಯವಾದಷ್ಟು ನಮ್ಮ ಮನೆಯಲ್ಲೇ ಮಾಡಿ ಕೃಷಿಕರವಾದ ಸೊಪ್ಪು ತರಕಾರಿ ಮತ್ತು ಹಣ್ಣುಗಳು ಒಳ್ಳೆಯ ಕಾಳು ಎಲ್ಲ ಹಾಕಿ ನಿ ಮನೆಯಲ್ಲೇ ಮಾಡಿಕೊಂಡು ರುಚಿಯಾಗಿ ನಾವು ಒಂದು ಸ್ವಲ್ಪ ಶ್ರಮ ವಹಿಸಿ ಮಾಡೋದರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಮತ್ತೇ ದುಡ್ಡೂ ಅತಿಯಾಗಿ ಹಾಳಾಗೋಲ್ಲ ದುಡ್ಡು ಕೊಟ್ಟು ನಾವು ರೋಗ ತಂದ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ನಾವು ದುಡಿಯೋ ಅಭ್ಯಾಸ ಹಾಗೂ ಶ್ರಮ ವಯ್ ಉಪ್ಯೋಗ ಆಗಿ ಸ್ವಲ್ಪ ಅಡುಗೆ ಮಾಡಿಕೊಂಡು ಊಟ ಮಾಡೋದರಿಂದ ಬಹಳ ಒಳ್ಳೆಯದಾಗುತ್ತೆ ಅಂಥೇಳ್ಬೋದು ಓಟೆಲ್ದೂ ಬಾಯಿ ರುಚಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಮತ್ತು ಅಷ್ಟೇ